ನಮ್ಮ ತೋಟದಲ್ಲಿ ನಾವು ಸೇವಂತ್ಗೆ ಅಂಟನ್ನು ಹಾಕಿ ಹಾಕ್ತೀವಿ ಸೇವಂತ್ಗೆ ಹೂವು ಅಂಟಂದರೆ ಸಣ್ಣದು ಒಂದೇ ಒಂದು ಇದು ಕುಡಿ ಹಾಗೆ ಇರುತ್ತದು ಸಣ್ಣದಾಗಿ ಆ ಅಂಟನ್ ಹಾಕಿ ಅದು ಒಂದು ವಾರ ಆದಮೇಲೆ ಅದು ಚಿಗುರುತ್ತೆ ಅದು ಚಿಗುರು ಆಗೀನ ಮೇಲೆ ಎಲೆ ಬಂದು ಅದೆಲ್ಲ ಬಂದು ಆದಮೇಲೆ ಒಂದು ಮೊಗ್ಗು ಥರ ಬಿಡುತ್ತೆ ಅವಾಗ ನಾವೂ ಅದಕ್ಕೆ ಗೊಬ್ಬರ ಹಾಕ್ತೀವಿ ಗೊಬ್ಬರ ಹಾಕೋಂತ ಹಾಕೋಂತ ಹಾಕೋಂತ ಭಾಳಾ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಅದು ಹೂವು ಭಾಳ ಚೆನ್ನಾಗೆ ಬರುತ್ತೆ ರೀ ಭಾಳ ಚೆನ್ನಾಗ್ ಬಂದಾಗ ಒಂದು ಸ್ವಲ್ಪ ಔಷ್ಧಿ ಹೊಡಿತೀವಿ ಎಲ್ಲ ಹೂವುಗಳ್ಗೆಲ್ಲ ಹುಳು ಬರಬಾರ್ದೆಂದು ಎಲ್ಲದಕ್ಕು ಔಷ್ಧಿ ಹೊಡ್ಕೋತ ಹೊಡ್ಕೋತ ಹೊಡ್ಕೋತ ಹೋಗ್ತಿವಿ ಹೋದ್ಮೇಲೆ ಅದೆಲ್ಲ ತುಂಬ ಚೆನ್ನಾಗೆ ಹೂವು ಬರುತ್ತೆ ಹೂವು ಬಂದಮೇಲೆ ನಾವು ದೊಡ್ಡ ದೊಡ್ಡ ಸೈಝು ಬರುತ್ತೆ ಹೂವು ಮಾತ್ರ ಸೇವಂತ್ಗೆ ಹೂವು ಭಾಳ ದಪ್ಪ ದಪ್ಪ ಇರುತ್ತೆ ದೊಡ್ಡ ದೊಡ್ಡ ಸೈಝ್ ಇರುತ್ತೆ ಭಾಳ ಚೆನ್ನಾಗಿರುತ್ತೆ ರೀ ಅದು ದಸರಾ ಮೂಮೆಂಟಲ್ಲಿ ಬೆಳಿತೀವಿ ನಾವು ಆ ತೋಟದಲ್ಲಿ ದಸ್ರಾ ಹಬ್ಬ ಬರುತ್ತಲ್ಲ ಅವು ಆ ಮೂಮೆಂಟಲ್ಲಿ ನಾವು ಆ ಸೇವಂತ್ಗೆ ಅವನ್ನು ಬೆಳಿತೀವಿ ಅವಾಗ ಬೆಳ್ದು ಆದಮೇಲೆ ಅದನ್ನು ಒಂದು ಐದಾರು ಜನ ನಾವು ಹೆಣ್ ಮಕ್ಳು ಎಲ್ಲ ಹೋಗ್ಬಿಟು ಒಂದು ಸೀರೆಯನ್ನು ಹಾಸ್ಕೊಂಡು ಅದನ್ನೆಲ್ಲ ಕೀಳ್ತೀವಿ ಇಷ್ಟು ಇಷ್ಟು ಉದ್ದ ಇಷ್ಟು ಇಷ್ಟು ಉದ್ದ ಎಲ್ಲ ಹೂವು ಎಲ್ಲ ಕಿತ್ತು ಕಿತ್ತು ಕಿತ್ತು ಏನಿಲ್ಲ ಅಂದರೂ ಒಂದು ಮೂವತ್ತು ಕೆಜಿ ಸಿಗುತ್ತೆ ಒಂದುಸಲ ತೋಟದಲ್ಲಿ ಒಂದುಸಲ ಐವತ್ತು ಕೆಜಿ ಸಿಗುತ್ತೆ ಒಂದುಸಲಾ ಎಂಬತ್ತು ಕೆಜಿ ಒಂದುಸಲ ಅರವತ್ತು ಕೆಜಿ ಒಂದುಸಲ ಎಪ್ಪತ್ತು ಕೆಜಿ ಸಿಗುತ್ತೆ ಅದನ್ನೆಲ್ಲ ತಗೊಬಂದ್ಬಿಟ್ಟು ಎಲ್ಲ ಹಾಲಲ್ಲೆಲ್ಲ ಮನೆಗೆ ಬಂದು ಹಾಲಲೆಲ್ಲ ಕುತ್ಕೊಂಡು ಒಂದುಹತ್ರ ಸುರುವಿಬಿಡ್ತೀವಿ ಹೂವನ್ನು ಹೂವು ಸುರಿದು ಹೂವಿನ್ ದಾರ ಸಿಗುತ್ತೆ ರೀ ಹೂವಿನ್ ದಾರ ಸಿಗುತ್ತೆ ಅದು ಸ್ಮೂತ್ ಇರುತ್ತೆ ಹೂವಿನ್ ದಾರ ಅದನ್ನು ಕುತ್ಕೊಂಡು ಹೂವು ಎಲ್ಲ ಕಟ್ತೀವಿ ಕುತ್ಕೊಂಡು ಒಂದು ಐದಾರು ಜನ ಹೆಣ್ ಮಕ್ಕಳನ್ನೆಲ್ಲ ಸೇರ್ಕೊಂಬಿಟ್ಟು ಹೂವು ಕಟ್ತೀವ್ ಅಲ್ಲಿಗೆ ಹೂವು ಕಟ್ಟಿದಮೇಲೆ ಅದು ಒಂದು ಮೂವತ್ತು ಮಾರು ನಲ್ವತ್ತು ಮಾರು ಒಟ್ಟು ಒಂದೊಂದು ಮಾರು ಬರೋಂಗೆ ಕೈಯಲ್ಲಿ ಕೈಯಲ್ಲಿ ಒಂದೊಂದು ಮಾರು ಬರುತ್ತೆ ಅದು ಆ ಥರದಾಗೆ ನಾವು ಒಂದು ಐವತ್ತು ಅರವತ್ತು ಮಾರು ಬರೋಂಗೆ ಎಲ್ಲ ಹೂವು ಎಲ್ಲ ಕಟ್ಬಿಡ್ತೀವಿ ಕಟ್ಟಿಬಿಟ್ಟು ಎಲ್ಲ ಸುತ್ತರಿಸ್ತೀವಿ ರೀ ಒಂದು ಸೀರೆ ಹಾಗೆ ಪಟ್ಟೆ ಹಾಗೆ ಎಲ್ಲ ಹಾಸ್ ಬಿಡ್ತೀವ್ ನಾವು ಒಂದು ಬೆಡ್ಶೀಟ್ ಥರ ಎಲ್ಲ ಹಾಸ್ಬಿಟ್ಟು ಎಲ್ಲ ಸುತ್ತಿ ಸುತ್ತಿ ಸುತ್ತಿ ಸುತ್ತಿ ಸುರುಳಿ ಥರ ಎಲ್ಲ ಹೂವು ಹಾಕ್ಬಿಡ್ತೀವಿ ಹಾಕಿ ನೀರು ಚಿಮುಸ್ತೀವಿ ಎಲ್ಲಾದಕ್ಕೆ ಆ ಹೂವಿಗೆಲ್ಲ ಬಾಡಬಾರ್ದ್ ಅಂತ ಎಲ್ಲ ಹೂವಿಗೆಲ್ಲ ಚಿಮಿಸಿ ಅದನ್ನೆಲ್ಲ ಕಟ್ಟಿ ಆಮೇಲೆ ಅದನ್ನೆಲ್ಲ ನಾವು ಮಾರ್ಕೆಟಿಗೆ ಕಳಿಸ್ತೀವಿ ರೀ ಅದು ಮಾರ್ಕೆಟಿಗೆ ಕಳಿಸಿದ್ಮೇಲೆ ಅದೆಲ್ಲ ನೂರು ರುಪಾಯಿ ಮಾರು ಇನ್ನೂರು ರುಪಾಯಿ ಮಾರು ಅದು ಭಾರಿ ಜೋರು ಇರುತ್ತೆ ಆ ಹಬ್ಬದಲ್ಲಿ ದಸ್ರಾ ಹಬ್ಬದಲ್ಲಿ ಸೇವಂತ್ಗೆ ಹೂವು ಇನ್ನೂರ ಐವತ್ತು ಮಾರು ಅವೆಲ್ಲ ಮಾರ್ಕೆಟ್ನಲ್ಲಿ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ನಾವು ತೋಟದಲ್ಲಿ ಏನು ಬೆಳಿತೀವ್ ಅಂದರೆ ಕೊತ್ತಂಬ್ರಿ ಸೊಪ್ಪು ಬೆಳಿತೀವಿ ಆಮೇಲೆ ಹಸಿಮೆಣ್ಸಿನ್ಕಾಯ್ ಗಿಡ ಹಾಕ್ತೀವಿ ಆಮೇಲೇ ಬೇರೆ ಟಮಟ ಹಣ್ಣು ಗಿಡ ಹಾಕ್ತೀವಿ ಅದು ತಮಟಿ ಹಣ್ಣು ಗಿಡನೂ ಅದಕ್ಕು ಎಣ್ಣೆ ಹೊಡಿಬೇಕ್ ನಾವು ಗೊಬ್ಬರ ಹಾಕಬೇಕು ಹಸಿಮೆಣ್ಶಿಕಾಯ್ಗು ಎಣ್ಣೆ ಹೊಡಿಬೇಕು ಗೊಬ್ಬರ ಹಾಕ್ಬೇಕು ಹಸಿಮೆಣ್ಶಿಕಾಯಿ ಹಾಗೆ ಬರ್ತಾ ಬರ್ತಾ ಬರ್ತಾ ಹಾಗೆ ಇಳಿ ಬೀಳ್ತವೆ ರೀ ಕೆಳಗೆ ಹಸಿಮೆಣ್ಶಿಕಾಯಿ ಗಿಡದಲ್ಲಿ ಕೇಳಗೆ ಹಾಗೆ ಒಳ್ಳೆ ಇಳಿ ಬೀಳ್ತವೆ ಒಂದೊಂದರಲ್ಲಿ ಹರ್ದ್ ಅಂದರೆ ಆರು ಏಳು ಹಸಿಮೆಣ್ಶಿಕಾಯ್ ಸಿಗುತ್ತೆ ಒಂದೊಂದು ಗಿಡದಲ್ಲಿ ಐದು ಆರು ಯ ಒಂದು ನಾಲ್ಕು ಒಂದು ಅದ್ರ ಗಿಡದಲ್ಲಿ ಹಾಗೆ ಹಸಿಮೆಣ್ಶಿಕಾಯಿ ತುಂಬ ಸಿಗುತ್ತೆ ಒಂದು ಹತ್ತು ಕೆಜಿ ಸಿಗುತ್ತೆ ಒಂದೊಂದು ಸಲ ಒಂದೊಂದು ಸಲ ಐದು ಕೆಜಿ ಸಿಗುತ್ತೆ ನಮ್ಮ ತೋಟದಲ್ಲಿ ಒಂದೊಂದು ಸಲ ನಾಲ್ಕು ಕೆಜಿ ಸಿಗುತ್ತೆ ರೀ ಆ ಥರ ನಾವು ಅದನ್ನು ಹರ್ಕೋಂಬಂದ್ಬಿಟ್ಟು ಅಲ್ಲೇ ನಮ್ಮ ಊರಲ್ಲಿ ತೋಟಗಾರಿಕೇ ಇಂದ ನಮ್ಮ ಮನೆಗೆ ಬಂದ್ಬಿಟ್ಟು ಅಲ್ಲೇ ಅಕ್ಕಪಕ್ಕದಲ್ಲೆ ಮಾರಿ ಬಿಡ್ತೀವಿ ತಕ್ಕಡಿ ತಗೋಂಡು ತಕ್ಕಡೀಲಿ ತೂಗ್ತೀವಿ ನಾವು ತಕ್ಕಡಿ ತಗೋಂಡು ತಕ್ಕಡಿಯಲ್ ತೂಗಿ ತೂಗಿ ನಾವೂ ಮಾರ್ತಿವಿ ರೀ ಅದಾದಮೇಲೆ ಆಮೇಲೆ ಕೊತ್ತಂಬ್ರಿ ಸೊಪ್ಪು ಕೊತ್ತಂಬ್ರಿ ಸೊಪ್ಪನ್ನು ಚೆನ್ನಾಗೆ ನಾವೂ ಕೊತ್ತಂಬ್ರಿ ಬೀಜ ಹಾಕ್ತೀವ್ ಫಸ್ಟು ಎಲ್ಲ ಮಡಿಗೆ ಮಡಿಗೆ ಹೇಗ್ ಹಾಕ್ತಿವೋ ಎಲ್ಲ ಮಾರ್ಕ್ ಮಾಡ್ತೀವ್ ನಾವು ಮಾರ್ಕ್ ಮಾಡ್ಕೊಂಡು ಅದು ಬೀಜ ಚೆಲ್ತೀವಿ ಎಲ್ಲ ಎಲ್ಲ ಬೀಜ ಚೆಲ್ಲಿ ಕೊತ್ತಂಬ್ರಿ ಸೊಪ್ಪು ಚೆನ್ನಾಗ್ ಬರುತ್ತೆ ರೀ ಚೆನ್ನಾಗ್ ಅಂದರೆ ಭಾಳಾ ದೊಡ್ಡ ಸೈಜ್ ಆಗಿ ನಮ್ಮದು ಒಂದಷ್ಟು ಬೆರಳು ಇಷ್ಟು ಉದ್ದ ಬರುತ್ತೆ ಅದು ಕೊತ್ತಂಬ್ರಿ ಸೊಪ್ಪು ಆಮೇಲೆ ಅದಕ್ಕೆ ಒಂಚೂರು ಏನಾದರೂ ಎಣ್ಣೆ ಇಲ್ಲಾಂದರೆ ಗೊಬ್ಬರ ಹಾಕ್ಬಿಡ್ತೀವಿ ಗೊಬ್ಬರ ಹಾಕ್ ಹಾಕಿದಂಗ್ ಎಲ್ಲ ಕೊತ್ತಂಬ್ರಿ ಸೊಪ್ಪು ಚೆನ್ನಾಗ್ ಬರುತ್ತೆ ಅದನ್ನೆಲ್ಲ ಒಂದು ಎರಡು ಜನ ಮೂರು ಜನ ಹೋಗಿ ಕೊತ್ತಂಬ್ರಿ ಸೊಪ್ಪು ಕಿತ್ಕೋಬಂದು ಶಿವ್ಡು ಕಟ್ತೀವಿ ಇಷ್ಟಿಷ್ಟೆ ಶಿವ್ಡು ಅದು ಐದು ರುಪಾಯಿಗೆ ಒಂದು ಶಿವುಡು ಹತ್ತು ರುಪಾಯಿಗೆ ಒಂದು ಶಿವುಡು ಇಪ್ಪತ್ತು ರುಪಾಯಿಗೆ ಒಂದು ಶಿವುಡು ಕೊತ್ತಂಬ್ರಿ ಸೊಪ್ಪು ಅದು ಸೀಜನ್ ಇದ್ದಂಗೆ ಆ ಥರ ಎಲ್ಲ ಅದು ತೋಟದಲ್ಲೆ ಬೆಳೆದಿದ್ದೆಲ್ಲ ತಗೊಂಬಂದ್ಬಿಟ್ಟು ನಾವೆಲ್ಲ ಮಾರ್ತೀವಿ ರೀ ಅದನ್ನು ತಗೊಂಬಂದ್ ಮಾರಿ ಎಲ್ಲಾದನ್ನು ಮಾರ್ಕೊಂಡು ಮಾರ್ಕೆಟಿಗೆ ಕಳಿಸಿ ಅದೆಲ್ಲ ಮತ್ತು ಎಲ್ಲ ತಗೊಂಡು ಮನೆಗೆ ಬರ್ತಿವಿ ರೀ ಅದಾದಮೇಲೆ ಆಮೇಲೆ ಟಮೋಟ ಹಣ್ಣು ಟಮಾಟೆ ಹಣ್ಣು ಅಷ್ಟೇ ರೀ ಟಮಾಟೆ ಹಣ್ಣು ಸಣ್ಣದಿರಬೇಕಾದ್ರೆ ಚೆನ್ನಾಗ್ ನೀರು ಬಿಟ್ಬಿಡ್ತೀವಿ ನಾವು ಅದಕ್ಕೆಲ್ಲ ಸಣ್ಣದಿರಬೇಕಾದ್ರೆ ಎಲ್ಲ ಮಡಿ ಮಡಿ ಮಡಿ ಥರ ಮಾಡ್ತೀವಿ ನಾವೆಲ್ಲ ಅದಕ್ಕೆಲ್ಲ ಉದ್ದುದ್ದ ಉದ್ದುದ್ದ ಉದ್ದುದ್ದ ಮಡಿ ಥರ ಮಾಡಿಬಿಟ್ಟು ಅದಕ್ಕೆ ತಮಟೆ ಹಣ್ಗಳೆಲ್ಲಾ ಒಂದೊಂದು ತಮಟೆ ಹಣ್ಣು ಬಿಡೊಂಗೆ ಒಂದರಲ್ಲಿ ಎರಡು ಮೂರು ತಮಟ ದಪ್ಪ ದಪ್ಪ ಸೈಜ್ ಇರುತ್ತೆ ಒಂದು ಸ್ವಲ್ಪ ದಪ್ಪ ದಪ್ಪ ದಪ್ಪ ದಪ್ಪ ಸೈಜ್ ಇರುತ್ತೆ ಟಮೋಟ ಹಣ್ಣು ಅದಕ್ಕೂ ಔಷ್ಧಿ ಹೊಡಿತೀವ್ ನಾವೂ ಔಷ್ಧಿ ಹೊಡಿತೀವಿ ಅದಕ್ಕೆ ಗೊಬ್ಬರ ಇಡ್ತೀವಿ ಟೈಮ್ ಸರಿಗೆ ನೀರು ಬಿಡ್ತೀವಿ ನೀರು ಹಾಕ್ತಿವ್ ತೋಟಕ್ಕೆಲ್ಲ ನೀರು ಹಾಕೊಂಡೆಲ ತೋಟಗಳ್ದೆಲ್ಲ ನೋಡ್ಕೊಂಬರ್ತಿವಿ ಎಲ್ಲೆಲ್ಲಿ ಏನೇನಿದೆ ಆಮೇಲೆ ಅದ್ರಲ್ಲಿ ಏನು ಹುಳು ಆಗಿದೇಯೋ ಇಲ್ಲವೋ ಆಮೇಲೆ ಎಲೇನೂ ಬಾಡಿತೋ ಇಲ್ಲೊ ಹಣ್ಣನ್ ಕಾಯಿ ಚೆನ್ನಾಗ್ ಬರ್ತೈತೋ ಇಲ್ಲವೋ ಅದರೊಳಗೆ ಕಾಯಿ ಪಸ್ಟ್ ಬಿಡತ್ತೆ ರೀ ಕಾಯಿ ಅಂದ್ರೆ ಸಣ್ಣ ಸಣ್ಣ ಕಾಯಿ ಬಿಡುತ್ತೆ ಪಸ್ಟ್ ತೊಮೊಟೊ ಆ ಕಾಯಿ ಬಿಟ್ಟಮೇಲೆ ಅದು ಬರ್ತಾ ಬರ್ತಾ ಬರ್ತಾ ದಪ್ಪ ಆಗಿ ಆಮೇಲೆ ಹಣ್ ಆಗುತ್ತೆ ಅದು ಹಾಗಾಗಿ ಯಾವ್ಯಾವುದ್ರಲ್ಲಿ ಏನೇನು ಹುಳು ಆಗಿದಾವೋ ಇಲ್ಲವೋ ಆಮೇಲೆ ಕಾಯಿ ದಪ್ಪ ಐತೊ ಇಲ್ಲೋ ಏನೂ ಸಣ್ಣದು ಐತೋ ಇಲ್ಲವೋ ಅಂತಂದು ನಾವು ಒಂದುಸಲ ಎಲ್ಲ ತೋಟ ಎಲ್ಲ ಸುತ್ತರಿತೀವಿ ರೀ ತೋಟ ಇಲಾಖೆದಲ್ಲೆಲ್ಲ ಸುತ್ತರಿದು ಎಲ್ಲ ನೋಡಿ ಪರಿಶೀಲನೆ ಮಾಡಿ ಆಮೇಲೆ ಟಮಟೆ ಹಣ್ಣು ನೋಡಿಬಿಟ್ಟು ಆಮೇಲೆ ತಂಬ್ ಆಮೇಲೆ ಇದ್ಕೆ ಎಣ್ಣೆ ಔಷ್ಧಿ ಎಲ್ಲ ಹೊಡ್ದ್ ಮೇಲೆ ತಮಟೆ ಹಣ್ಣು ಚೆನ್ನ ಒಂದೊಂದರಲ್ಲಿ ಮೂರು ನಾಲ್ಕು ಟೊಮೊಟೊ ಹಣ್ಣು ಬಿಡ್ತಾವೆ ರೀ ಗಿಡದಲ್ಲಿ ಅದನ್ನ ಗಿಡದಲ್ಲಿ ಒಂದೊಂದು ಮೂರು ನಾಲ್ಕೆಲ್ಲ ಗಿಡದಾಗೆಲ್ಲ ಹಣ್ಣು ಹಣ್ಣು ಆದಮೇಲೆ ಒಂಚೂರು ದ್ವಾರಣ್ಣು ಆದಮೇಲೆ ನಾವು ಓ ಹಣ್ಣಾಗಿದೆ ಅಂತಂದು ಹೇಳ್ಬಿಟ್ಟು ತಿರು ಮಾರನೇ ದಿನ ಮತ್ತು ಎಲ್ಲರೂ ನಾವು ನಮ್ಮ ಎಲ್ಲ ನಮ್ಮ ತಂಗಿ ಎಲ್ಲರೂ ಹೊಲ್ದಕ್ ಹೋಗ್ಬಿಟ್ಟು ತಮಟೆ ಹಣ್ಣು ಹರ್ಕೊಂಡು ಪುಟ್ಟಿಯಲ್ಲಿ ಹಾಕೊಂಬರ್ತಿವ್ ನಾವು ಒಂದು ಪುಟ್ಟಿ ಅಂತ ಸಿಗುತ್ತೆ ರೀ ಇದು ತಮಟೆ ಹಣ್ಣು ಹಾಕೋದು ಅದರಲ್ಲಿ ಹೋಗ್ಬಿಟು ಆ ತಮಟೆ ಹಣ್ಣು ಹಾಕೊಂಡು ಎಲ್ಲ ಸಿಗುತ್ತೆ ಅದು ಎಲ್ಲ ಹಾಕೊಂಡ್ ತಗೊಬಂದು ಅದನೆಲ್ಲ ನಾವು ಮಾರ್ಕೆಟಿಗೆ ಕಳಿಸ್ತಿವಿ ರೀ ಕಳಿಸಿ ಸೇರ್ ಮಾಡ್ತೀವಿ ರೀ